ನಾನು ಸಮಯ ಅಥವಾ ಪದಾರ್ಥಗಳ ಅಭಾವವಿದ್ದಾಗ ಸಾಮಾನ್ಯವಾಗಿ ಉಪ್ಪಿಟ್ಟನ್ನು ತಯಾರಿಸುತ್ತೇನೆ ಉಪ್ಪಿಟ್ಟು ತಯಾರಿಸಲು ಮೊದಲು ಕ ಉಳ್ಳಾಗಡ್ಡಿ ಆಮೇಲ್ ಹೆಚ್ಚಿಕೊಳ್ಬೇಕು ಆಮೇಲೆ ಅದನ್ನು ಉಳ್ಳಾಗಡ್ಡಿ ಮೆಂತ್ಯೆ ಕೊತ್ತಂಬರಿ ಕರಿಬೇವು ಎಲ್ಲ ಪದಾರ್ಥಗಳನ್ನು ಸಜ್ಜಾಗಿ ಇಟ್ಟುಕೊಂಡು ಸ್ಟೋವನ್ನು ಹಚ್ಚಬೇಕು ಸ್ಟೋವ್ ಹಚ್ಚಿದ ನಂತರ ಇದನ್ನ ಎಣ್ಣೆ ಅದರಲ್ಲಿ ಪಾತ್ರೆ ಇಟ್ಟು ಪಾತ್ರೆ ಒಳಗೆ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಹೀಟ್ ಮಾಡಬೇಕಾಗುತ್ತೆ ಹೀಟ್ ಎಣ್ಣೆ ಸ್ವಲ್ಪ ಕುದ್ದ ಹೀಟ್ ಆದಂತ ನಂತರ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಉಳ್ಳಾಗಡ್ಡಿ ಅವನ್ನು ಹಾಕಿ ಎಲ್ಲ ಅದನ್ನು ಸ್ಟೇರ್ ಮಾಡಬೇಕಾಗುತ್ತೆ ಕೊತ್ತಂಬರಿ ಸೊ ಕರಿಬೇವು ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಹೀಟ್ ಮಾಡಬೇಕು ಆಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲವನ್ನು ಹ ಸಮನವಾಗಿ ಹಾಕಿ ಅದನ್ನು ತಯಾರು ಮಾಡಬೇಕಾಗುತ್ತೆ ಹೀಟ್ ಯಾವಾಗ ಅದು ಸ್ವಲ್ಪ ಹೆಚ್ಚು ಹೀಟ್ ಆಗಿ ಅದು ಕುದಿಯಾಕೆ ಆಗುತ್ತೆ ಆವಾಗ ನೀರನ್ನು ಹಾಕಬೇಕಾಗುತ್ತೆ ನೀರನ್ನು ಸಮಪ್ರಮಾಣ ನಮ್ಗೆ ಎಷ್ಟು ಉಪ್ಪಿಟ್ಟು ಬೇಕು ಅಷ್ಟು ಉಪ್ಪಿಟ್ಟಿಗೆ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಹೀಟ್ ಮಾಡಬೇಕು ಹೀಟ್ ಮಾಡ್ತ ಮಾಡ್ತ ನೀರು ಅದು ಕುದಿಬೇಕದು ಕುದ್ದು ಕುದ್ದು ಸರಿಯಾಗಿ ಕುದ್ದ ನಂತರ ತಳಮಳ ಅನ್ನುವಂತ ಸಮಯ ಬರೋವರ್ಗು ಅದನ್ನು ಕುದಿಸಬೇಕು ಅನಂತರ ಉಪ್ಪಿಟ್ಟಿನ್ನು ರವ ಏನು ಇರ್ತವೆ ಅದನ್ನು ಸ್ವಲ್ಪ ಬೇರೆ ಇದು ಮಾಡಿಕೊಂಡು ನಮ್ಗೆ ಎಷ್ಟು ಹಾಕ್ಬೇಕಾಗಿತ್ತು ಉಪ್ಪಿಟ್ಟು ಅಷ್ಟು ಪಾ ಸಮ ಪ್ರಮಾಣದಲ್ಲಿ ಅದನ್ನು ತಗೊಂಡು ಅದನ್ನು ಕುದಿಯುವಂತ ನೀರಿನಲ್ಲಿ ಅದನ್ನು ಸ್ ಹಾಕ್ಕೊಳ್ತ ಸ್ಟೇರ್ ಮಾಡ್ಬೇಕು ಅದನ್ನು ತಿರುಗಿಸ್ತಾ ಇರಬೇಕು ಒಂದು ಚಮಚಲಿಂದ ಅದು ಯಾಕಂದು ಗಂಟು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅದನ್ನು ತಿರುಗಿಸ್ತಾ ಇರಬೇಕು ತಿರುಗಿಸಿದ ನಂತರ ಅದು ಎಷ್ಟು ನೀರು ಸ್ವಲ್ಪ ಕಡಿಮೆ ಆಗಾಕೆ ಬಂತು ಅಲ್ಲಿವರೆಗೆ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಒಂದು ಸ್ವಲ್ಪ ಸಮಯದಲ್ಲಿ ಏನು ಮಾಡ್ಬೇಕು ಅಂದರೆ ಈ ಸ್ಟೋವನ್ನು ಸಣ್ಣ ಪ್ರಮಾಣದಲ್ಲಿ ಇಡಬೇಕು ಅದು ಕುದಿತ ಕುದಿತಾ ಪೂರ ನೀರಿನ ಅಂಶ ಕಡಿಮೆ ಆದಾಗ ಅದನ್ನು ಅಲ್ಲಿಗೆ ರವೆ ಹಾಕೋದನ್ನು ನಿಂದಿರಿಸಬೇಕು ನಿಂದಿರಿಸಿದ ನಂತರ ಅದು ಒಂದು ಸಮ ಪ್ರಮಾಣದಲ್ಲಿ ಬರ್ತಾಯಿದೆ ಅದನ್ನ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿಗೆ ಅದನ್ನು ಸ್ಟೋವ್ ಬಂದ್ ಮಾಡಿ ಅದು ಅರಳುವವರೆಗೆ ಅದನ್ನು ಕಾಯಬೇಕು ಅರಳುವವರೆಗೆ ಕಾದು ಅದನ್ನು ಅಲ್ಲೆ ಇಡಬೇಕು ಅದಕ್ಕೆ ಸಮ ಪ್ರಮಾಣದಲ್ಲಿ ಉಪ್ಪಿಟ್ಟಿಗೆ ಏನು ಉಪ್ಪು ಖಾರ ಎಲ್ಲ ಏನು ಹಾಕಬೇಕಾಗೈತೆ ಅದನ್ನೆಲ್ಲ ಹಾಕಬೇಕಾಗುತ್ತೆ ಅದು ಸಮ ಪ್ರಮಾಣದಲ್ಲಿ ಖಾರ ಎಷ್ಟು ಬೇಕು ಉಪ್ಪಿಟ್ಟು ಮೆಣಸಿನ್ಕಾಯಿ ಹಸಿಕಾಯಿ ಆಗ್ಬೋದು ಒಣ ಖಾರ ಆದ್ರೂ ಅದ್ಕೆ ನಾವು ಸಿಂಪಡನೆ ಮಾಡಬೇಕಾಗುತ್ತೆ ಅನಂತರ ಅದನ್ನು ಅರಳಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹತ್ತು ಐದು ಹತ್ತು ನಿಮಿಷ ಆದರು ಅರಳಬೇಕದು ಯಾಕೆಂದ್ರೆ ಅದು ಪೂರ ಕುದ್ದಿರತೈತಲ್ಲ ಆ ಕುದ್ದ ನಂತರ ಅದನ್ನು ಅರಳಕ್ಕೆ ಬಿಡಬೇಕು ಬಿಟ್ಟ ನಂತರ ಬಿಟ್ಟ ನಂತರ ಅರಳಿ ಅದು ಉಣ್ಣಲಿಕ್ಕೆ ಯೋಗ್ಯ ಆಗುತ್ತದು ಆ ನಂತರ ಅದನ್ನು ಏನು ಮಾಡಬೇಕು ಒಂದು ಪ್ಲೇಟ್ ತೊಗೊಂಡು ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಸಮ ಪ್ರಮಾಣದಲ್ಲಿ ಅದನ್ನ ಬಡಿಸ್ಕೊಂಡು ನಾವು ಸ್ವೀಕಾರ ಮಾಡಬೇಕು ಅದು ಸು ರುಚಿಯಿದೆ ಇಲ್ಲ ಏನಾದ್ರು ನಾವು ಟೇಸ್ಟ್ ಮಾಡ್ಕೊಬೇಕು ನಮ್ಗೆ ಎಷ್ಟು ಸಮ ಪ್ರಮಾಣದಲ್ಲಿ ಎಷ್ಟು ಹಿಡಿತೈತೆ ಅಷ್ಟು ಮಾತ್ರ ಊಟ ಮಾಡಬೇಕು ಅದನ್ನು ರುಚಿ ನೋಡ್ತಾ ಇರ್ತಾ ಇರಬೇಕು ನಮ್ಗೆ ಏನೋ ಖಾರ ಗೀರ ಸಮ ಪ್ರಮಾಣದಲ್ಲಿ ಆಗಿದೆಯೋ ಇಲ್ಲವೋ ನಾಲಿಗೆ ರುಚಿ ಆಗುತ್ತೋ ಇಲ್ಲ ಅನ್ನೋದನ್ನು ನಾವು ಅದನ್ನು ಆ ಟೆ ಉಂಡಾಗ ನಮ್ಗೆ ಸ್ವಾದ ಅದ್ರದ್ದು ಸ್ವಾದ ಗೊತ್ತಾಗುತ್ತೆ ಅಂದಾಗ ಅದು ನಮ್ಗೆ ಇದು ಆಗುತ್ತೆ ಅದನ್ನು ಸಮ ಪ್ರಮಾಣದಲ್ಲಿ ಊಟ ಮಾಡಿದ ನಂತರ ಸ್ವ ಸ್ವೀಕಾರ ಮಾಡಿದ ನಂತರ ಅದನ್ನು ಪ್ಲೇಟನ್ನು ಸ್ವಚ್ಛಾಗಿ ಮಾ ತೊಳೆದು ಮತ್ತೆ ಅವನ್ನ ಯಾವ ಸ್ಥಳದಾಗೆ ಎಲ್ಲೆಲ್ಲಿ ಸಾಮಾನು ತೊಗೊಂಡಿರತ್ತೊ ಅವನ್ನೆಲ್ಲ ಅಲ್ಲೆ ಇಡಬೇಕು ಈ ರೀತಿ ಉಪ್ಪಿಟ್ಟು ಮಾಡುವ ಒಂದು ಒಂದು ಕಾರ್ಯಕ್ರಮ ನಮ್ಗೆ ಇದೈತೆ ಅಡಿಗೆ ಮಾಡಬೇಕಾದ್ರೆ ಹದಗಳು ಬಹಳ ಮಹತ್ವ ಇರುತ್ತೆ ಯಾವ ಪ್ರಮಾಣದಲ್ಲಿ ಯಾವ್ದನ್ನ ಕ ಮ ಉಪ್ಪು ಹಾಕಬೇಕು ಯಾವ ಪ್ರಮಾಣದಲ್ಲಿ ಎಣ್ಣೆಯನ್ನ ಹಾಕಬೇಕು ಅದನ್ನೆಲ್ಲ ನಾವು ಮೊದಲಿಗೆ ತಿಳ್ಕೊಂಡು ಇರಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಉಪ್ಪು ಹೆಚ್ಚು ಜಾಸ್ತಿ ಹಾಕಿದ್ರೆ ಉಪ್ಪು ಉಪ್ಪಾಗುತ್ತೆ ಖಾರ ಜಾಸ್ತಿ ಹಾಕಿದರೆ ಖಾರ ಜಾಸ್ತಿ ಆಗುತ್ತೆ ಅಂದರೆ ಸಮ ಪ್ರಮಾಣದಲ್ಲಿರಬೇಕದು ಪ್ರಮಾಣ ಹೆಚ್ಚು ಕಡಿಮೆ ಆದರೆ ನಮ್ಗೆ ಏನು ಆಗುತ್ತೆ ಅದು ಖಾರ ಹೆಚ್ಚು ಹಾಕಿದಾಗ್ ಖಾರ ಜಾಸ್ತಿ ಅನಿಸುತ್ತೆ ಉಪ್ಪು ಹೆಚ್ಚಿದಾಗ ಉಪ್ಪು ಅನಿಸುತ್ತೆ ಅತಿ ಹೀಟನ್ನು ಭಾಳ ಭಾಳ ಮಾಡಬಾರ್ದು ಎಣ್ಣೆ ಕಾಯಾಕೆ ಏನು ಇಟ್ಟಿರ್ತಿವಲ್ಲವಾ ಆದರೆ ಏನಪ್ಪ ಅಂದರೆ ಸ್ವಲ್ಪ ಹಾಗೆ ಚಟ್ ಪಟ್ ಚಟ್ ಪಟ್ ಅನ್ನೋ ಇದರಾಗೆ ಅದಕ್ಕೆ ನೀರು ಬೆರೆಸಿ ಹೀಟ್ ಮಾಡಬೇಕಾಗುತ್ತೆ ಹೀಟ್ ಮಾಡಿ ನೀರು ಯಾವಾಗ ತಳ ತಳಮಳ ತಳಮಳ ಅಂತ ಕುದಿತೈತೆ ಆವಾಗ ಮಾತ್ರ ಉಪ್ಪಿಟ್ಟಿನ ರವನ್ನು ಸಮ ಪ್ರಮಾಣದಲ್ಲಿ ಅದನ್ನು ಆ ನೀರಿನ ಹಾಕ್ಕೊಂತ ಅದನ್ನೆಲ್ಲ ಸ್ಟ ತಿರುಗಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅದು ಗಂಟು ಆಗುತ್ತೆ ಆದ್ದರಿಂದ ನಾವು ಏನಪ್ಪ ಅಂದರೆ ಅದನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಗಂಟು ಆಗಲಾರ್ದಂತಾಗ ಅದನ್ನು ಸ್ಟೇರ್ ಮಾಡಿ ನೀರು ನೀರು ಯಾವಾಗ ಅದು ಸ್ವಲ್ಪ ಕಡಿಮೆ ಆಗೊಂತ ಬಂತು ಆವಾಗ ಸ್ವಲ್ಪ ಇಳಿಸಿ ಅದನ್ನು ಅರ್ಳಾಕೆ ಪೂರ ಬಿಡಬೇಕು ಅದು ಅರಳಿದಾಗ ಮಾತ್ರ ಅದು ಉಪ್ಪಿಟ್ಟಿನ ಸ್ವಾದ ಬರ್ತದೆ ಒಂದು ಐದು ಹತ್ತು ನಿಮಿಷ ಅದನ್ನು ಪೂರ ಆದ್ಮ್ಯಾಲೆ ಸ್ಟೋವ್ ಬಂದ್ ಮಾಡಿ ಸ್ಟೋವ್ ಅಥವಾ ಗ್ಯಾಸ್ ಬಂದ್ ಮಾಡಿ ಅದನ್ನು ನಾವು ಇಡಬೇಕಾಗುತ್ತೆ ಆವಾಗ ಅದರದ್ದು ಏನಾಗುತ್ತೆ ಅಂದರೆ ಪಕ್ಕ ಅಡಿಗೆ ಆಗಿರತೈತೆ ಐದು ಹತ್ತು ಹದಿನೈದು ನಿಮಿಷಕ್ಕೆ ಅದು ನಮ್ಗೆ ಸೇವನೆ ಮಾಡ್ಲಿಕ್ಕೆ ಯೋಗ್ಯ ಆಗುತ್ತೆ ಅಂತ ಸಮ ಆವಾಗ ನಾವು ಅದನ್ನು ಇಳಿಸಿ ನಮ್ಗೆ ಎಷ್ಟು ಬೇಕೊ ಆ ಪ್ರಮಾಣದಲ್ಲಿ ಊಟ ಮಾಡಬೇಕು ಇದು ಉಪ್ಪಿಟ್ಟು ಮಾಡೋ ವಿಧಾನ ಇದು ಉಪ್ಪಿಟ್ಟು ಮಾಡಬೇಕಾದ್ರೆ ಇಷ್ಟೆಲ್ಲ ಸಾಮಾನು ಬೇಕಾಗುತ್ತೆ ಉಪ್ಪಿಟ್ಟಿಗೆ ಏನೇನು ಸಾಮಾನು ಬೇಕಪ್ಪ ಅಂದರೆ ರವೆ ಬೇಕು ಆಮೇಲೆ ಉಪ್ಪು ಬೇಕು ಖಾರ ಬೇಕು ಉಳ್ಳಾಗಡ್ಡಿ ಬೇಕು ಮೆಣಸಿನ್ಕಾಯ್ ಬೇಕು ಆಮೇಲೆ ಬೆಳ್ಳುಳ್ಳಿಬೇಕು ಇವೆಲ್ಲ ಅದರಲ್ಲಿ ಸೇರ್ಪಡೆ ಆಗ್ತವೆ ಇವೆಲ್ಲವು ಸಮ ಪ್ರಮಾಣದಲ್ಲಿ ಅದನ್ನು ಹಾಕಬೇಕು ಆಮೇಲೆ ಸೊಪ್ಪು ಕರಿಬೇವು ಮ ಮೆಂತ್ಯೆ ಪಲ್ಯ ಮೆಂತ್ಯೆ ಸೊಪ್ಪು ಹಾಕಿದ್ದರಿಂದ ಅದು ನಮ್ಗೆ ವಾಸನೆ ಜಾಸ್ತಿ ಬರುತ್ತೆ ಅದು ಟೇಸ್ಟ್ ಕೊಡುತ್ತ ಇರುತ್ತೆ ಹೀಗಾಗಿ ಈ ರೀತಿ ನಾವು ಉಪ್ಪಿಟ್ಟನ್ನು ಮಾಡಿ ಸೇವನೆ ಮಾಡ್ಬೋದು ಇದು ಅಗ್ದಿ ಎಲ್ಲ ಏನು ವ ಅಂತ ಹೆಚ್ಚಿನ ವಿದ್ಯೆ ಇದಕ್ಕೇನು ಸಾಧ್ಯ ಇರಂಗಿಲ್ಲ ಸಮ ಅಗ್ದಿ ಸಮಯದ ಅಭಾವದಿಂದ ಇದ್ದಾಗ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮ್ಷದೊಳಗೆ ಈ ಉಪ್ಪಿಟ್ಟನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಏನಪ್ಪ ಅಂದರೆ ಉಪ್ಪಿಟ್ಟು ಈ ಸರ್ವೆ ಸಾಮಾನ್ಯವಾಗಿ ಎಲ್ಲರು ಲೈಕ್ ಮಾಡ್ತಾರೆ ಈ ಸ ಈ ಮೇರೇಜು ಲಗ್ನ ಪಗ್ನ ಅಂತೆಲ್ಲ ಸಾಮೂಹಿಕ ಊಟಕ್ಕೆ ಜನರಿಗೆ ನಾಷ್ಟ ಮಾಡಿಸೋಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ತಯಾರು ಮಾಡ್ತಾರೆ ಉಪ್ಪು ಅದು ಎಲ್ಲ ಸಮ ಯಾಕೆಂದ್ರೆ ಉಪ್ಪಿಟ್ಟು ಸರ್ವೆ ಸಾಮಾನ್ಯ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಅದು ಅದು ರೂಢಿಯಲ್ಲಿ ಇರತಕ್ಕಂಥದ್ದು ಸಮ ಮದುವೆ ಸಮಾರಂಭ ಅಥವಾ ಎಲ್ಲರು ಭಾಳ ಮಂದಿ ಬಂದಾಗ ಅವರು ನಾಷ್ಟ ಬೇಕೆಂದ್ರೆ ತ ತೀವ್ರವಾಗಿ ಅಗ್ದಿ ಇಮಿಡಿಯೆಟ್ಲಿ ತಯಾರಾಗಿರತಕ್ಕಂತ ಒಂದು ವಸ್ತು ಅದು ಆ ಕಾರಣದಿಂದ ನೀವು ಇದನ್ನು ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಮದುವೆ ಮದುವೆ ಸಮಾರಂಭ ಅಥವಾ ಇನ್ನೊಂದು ಯಾವ್ದೇ ಜನರಿಗೆ ನಾಷ್ಟ ಮಾಡಿಸಬೇಕು ಅಂತ ಒಂದು ಏನು ನಾವು ಇದು ಮಾಡ್ತಿವಲ್ಲ ಅಲ್ಲಿ ಮಾಡಿಸ್ಲಿಕ್ಕೆ ಇದು ಸೂಕ್ತ ಅಂತ ನನ್ನ ಅಭಿಪ್ರಾಯ